ಹಲೋ ಹಲೋ ತರಕಾರಿ ಬೇಕಾಗಿತ್ತು ಬೆಂಡೆಕಾಯಿ ಟೊಮೆಟೆ ಹಣ್ಣು ಅಷ್ಟೊಂದು ರೇಟ್ ಅಂದರೆ ಹೇಗೆ ನಾವು ದಿನ ಬರೋದು ದಿನ ಏನು ನಾವು ಒಂದೇ ದಿನಕ್ಕೆ ಒಂದು ಒಂದು ಸಲ ಒಂದು ಸೊಪ್ಪು ಕ ಕಾಯಿ ಗಡ್ಡೆ ತೊಗೊಂಡಿದ್ದು ಇಲ್ಲ ನಮ್ಮ ಮನೇಲಿ ಅಲ್ಲ ನಮ್ಮ ಮನೇಲಿ ನಮ್ಮ ಮನೇಲಿ ಫಂಕ್ಷನ್ ಇದೆ ನಮ್ಮ ಮಗ್ಳದು ಫಂಕ್ಷನ್ ಐತೆ ಕಾಯಿ ಗಡ್ಡೆ ಬೇಕಾಗಿತ್ತು ಕಡಿಮೆ ಮಾಡ್ಕೊಳ್ರಿ ನಾವು ಮಗ್ಳ ಫಂಕ್ಷನಿಗೆ ಬೇರೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ ನಾವೇನು ಬಂದು ತಗೊಳ್ತಿವಿ ಯಾವುದೊ ಒಂದು ರೇಟ್ ಮಾಡ್ಕ್ಯಂಡು ಕೊಡಿರಿ ಇಲ್ಲ ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಂಡು ಕೊಡಿ ನಾವೇನು ಸ್ವಲ್ಪ ತಗೊಳುದಿಲ್ಲಲ್ಲ ನೋಡಿ ರೇಟ್ ಹಾಕಿ ಕೊಡಿ ಅನ್ಕೂಲ ಮಾಡ್ಕೊಂಡು ಕೊಡಿ ಸ್ವಲ್ಪ ಹಾಂ ಓಕೆ ರೀ